ಪಕ್ಷಗಳು ಎಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಜನತಾ ದಳ ಎಲ್ಲ ಪಕ್ಷಗಳು ಇದ್ದಾವೆ ಮತ್ತೆ ಅವರ ಹಾಗೆ ರಾಜಕೀಯ ವ್ಯಕ್ತಿಗಳು ಕೂಡ ಸಹಾಯ ಮಾಡಿದ್ದಾರೆ ಹೇಗೆಂದರೆ ಶಿಕ್ಷಣ ಸಹಾಯ ಆಗಲಿ ಯಾವುದೇ ಆಹಾರ ಸಂಬಂಧ ಪಟ್ಟಾಂತಾಗ್ಲಿ ಅರೋಗ್ಯದ್ದಾಗ್ಲಿ ಅರೋಗ್ಯ ಇಲಾಖೆಯಲ್ಲಿ ಎಲ್ಲದರಲ್ಲೂ ಸಹಾಯ ಮಾಡಿದ್ದಾರೆ ಒಂದೊಂದು ವ್ಯವಸ್ಥೆ ಅಂದರೆ ವ್ಯವಸ್ಥೆಯಲ್ಲಿ ಒಂದೊಂದು ವ್ಯವಸ್ಥೆಯಲ್ಲಿ ಒಬ್ಬೊಬ್ರು ವ್ಯಕ್ತಿ ಸಹಾಯ ಮಾಡಿದ್ದಾರೆ ಹಾಗಂತನೇ ನಮ್ಮ ಈಗ ಉದಾಹರಣೆ ಅಂದರೆ ನಮ್ಮ ಎಮ್ ಎಲ್ ಎ ಆದಂತಹ ವ್ಯಕ್ತಿ ಅವರು ಕೂಡ ತುಂಬನೇ ಚೆನ್ನಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹೇಗೇಂದರೆ ಕಾಲೇಜುಗಳನ್ನು ಸ್ವಲ್ಪ ಬೋರ್ಡ್ಗಳನ್ನು ಕ್ಲಾಸ್ ರೂಮ್ಗಳನ್ನು ಕ್ಲೀನಾಗೆ ಕಟ್ಸೋದು ಕಟ್ಟಡಗಳನ್ನು ಕ್ಲೀನಾಗಿ ಕಟ್ಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯವನ್ನು ತಗ್ಸಿದ್ದಾರೆ